ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥ ಚಟುವಟಿಕೆಗಳು ಯಾವೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂನೂ ಕೆಲವು ಕೆಲಸವನ್ನು ಕೆಲವು ವ್ಯಕ್ತಿಯರ ಜೊತೆಗಿದ್ದರೆ ಸಂತೋಷ ಆಗುತ್ತೆ ಹಾಗೇ ನಾನು ಒಬ್ಬ ಶಿಕ್ಷಕಿಯಾಗಿದ್ದು ನನ್ನ ಬಹಳ ಸಂತೋಷ ಕೊಡೋ ಒಂದು ಕೆಲಸ ಅಂದರೆ ಸಂತೋಷ ಕೊಡ್ತಕಂಥ ಇದರಿಂದ ನಂಗೆ ಸಂತೋಷ ಆಯಿತು ಅಂದರೆ ನಾನು ಪಾಠ ಮಾಡೋದು ಬೋಧನೆ ನನ್ನ ಬಹಳ ಅತ್ಯಂತ ಪ್ರಿಯವಾದ ಮತ್ತು ನನಗೆ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ವೃತ್ತಿಯಾಗಿದೆ ಏಕೆಂದರೆ ದಾರ್ಶನಿಕರು ಹೇಳುವಂತೆ ಏನು ದಾರ್ಶನಿಕರು ಹೇಳುವಂತೆ ಶಿಕ್ಷಕ ಏನು ಒಂದು ಒಂದು ದೇಶದ ಭವಿಷ್ಯವು ವರ್ಗ ಕೋಣೆಯಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ ದಾರ್ಶನಿಕರು ಹಾಗಾದರೆ ಆ ಒಂದು ದೇಶದ ಭವಿಷ್ಯವನ್ನ ನಮ್ಮ ಕೈಯಲ್ಲಿದ್ದಾಗ ನಾವು ಬಹಳ ಮುತುವರ್ಜಿಯಿಂದ ನಾವು ಕೆಲಸ ಮಾಡ್ಬೇಕಾಗತ್ತೆ ಆ ಒಂದು ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಬಹಳ ಶ್ರೇಷ್ಠವಾದ ಎಲ್ಲಕ್ಕಿಂತ ವಿದ್ಯಾದಾನ ಬಹಳ ಶ್ರೇಷ್ಠ ಅಂತ ನಾ ಅನ್ಕೊಂಡೀನಿ ಏನೋ ನಾವು ಸ್ವಲ್ಪ ಕೊಟ್ಟರು ಅದು ಈಗ ಅಡುಗೆ ಮಾಡಿ ಹಾಕೋದ್ಕು ಅಡುಗೆ ಮಾಡೊದನ್ನ ಕಲ್ಸೋದಕ್ಕು ಎಷ್ಟು ವ್ಯತ್ಯಾಸ ಇದೆ ಅಲ್ಲ ಹಾಗೇ ಒಬ್ಬ ವ್ಯಕ್ತಿಗೆ ಅಥ್ವಾ ಒಬ್ಬ ವಿದ್ಯಾರ್ಥಿಗೆ ಜೀವನದಲ್ಲಿ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡೊದ್ರ ಮೂಲಕ ಅವನನ್ನು ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡೋದ್ರಲ್ಲಿ ಮತ್ತು ಒಂದು ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಮಾಡೋದ್ರಲ್ಲಾಗಲೀ ಮಕ್ಕಳು ಹೆಚ್ಚು ಸಮಯವನ್ನು ಶಾಲೆಯಲ್ಲೇ ಕಳೀತಾರೆ ಆ ಶಾಲೆಯಲ್ಲಿ ಕಳೆಯುವಾಗ ಅವರಿಗೆ ಹೆಚ್ಚು ಜೊತೆ ಇರ್ತಕಂಥದ್ ಯಾರು ಅಂದರೆ ಶಿಕ್ಷಕರು ನಮಗೆ ನ ನಮಗೆ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಸಿಗ್ತಾರೆ ಆದರೆ ವಿದ್ಯಾರ್ಥಿಗೆ ಕೇವಲ ನಾವಷ್ಟೇ ಇರ್ತೀವಿ ಶಿಕ್ಷಕರಷ್ಟೇ ನಮ್ಗೆ ಸಾವಿರ ನಮ್ಮ ಪ್ರತಿವರ್ಷ ಸಾವಿರಾರು ವಿದ್ಯಾರ್ಥಿಗಳು ಬಂದೋಗ್ತಾರೆ ನಮ್ಮ ಜೀವನದಲ್ಲಿ ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ಶಿಕ್ಷಕ ಒಂದು ಸ್ ಬಂದು ಹೋಗ್ತಾರೆ ಅಂತ ಒಂದು ಪಾತ್ರ ನಾವು ನಿರ್ವಹಿಸ್ತೇವಲ್ಲ ಆ ಪಾತ್ರ ಬಹಳ ಸಮರ್ಪಕವಾಗಿರ್ಬೇಕು ಆತ್ಮ ಸಂತೋಷವನ್ನು ಕೊಡಬೇಕು ಒಬ್ಬ ವ್ಯಕ್ತಿಗೆ ಅದು ಭವಿಷ್ಯವನ್ನ ಕೊಡ್ತಕ್ಕಂಥದಿರ್ಬೋದು ಅವನೇನು ಡಾಕ್ಟ್ರಾಬೇಕು ಇಂಜಿನಿಯರಾಬೇಕು ಒಂದೇ ಅಲ್ಲ ಅವ್ನಿಗೆ ಉತ್ತಮವಾದಂಥ ಮೌಲ್ಯಗಳ ಬೆಳೆಸ್ಕೊಂಡು ತನ್ನ ಸ್ವಂತ ತನ್ನ ಕಾಲಮೇಲೆ ತನ್ನ ಜೀವನವನ್ನ ಮಾಡಿಕೊಂಡು ತಂದೆ ತಾಯಿಯನ್ನ ಗೌರವಿಸ್ಕೊಂಡು ಮನೇಲಿ ಹಿರಿಯರಿಗೆ ಗೌರವ ಕೊಡೋದು ಈ ಥರ ಒಂದು ಹೆಚ್ಚು ಸಮಯ ಕಳೆದ ವಿದ್ಯಾರ್ಥಿ ಶಾಲೆಯ ಒಂದು ಆ ಶಾಲೆಯ ವಾತಾವರಣದಲ್ಲಿ ಆ ಶಾಲೆಯ ವಾತಾವರಣದಲ್ಲಿರ್ತಕ್ಕಂಥ ನಾವು ಶಿಕ್ಷಕರಾದಂಥವರು ಅವರಿಗೆ ಉತ್ತಮವಾದಂಥ ಶಿಕ್ಷಣ ಕೊಡುವಲ್ಲಿ ನಾನು ಒಂದು ನಿಜವಾಗಿ ಹೇಳಬೇಕಂದ್ರೆ ನನ್ನ ನಾನು ಬಹಳ ಸಂತೋಷ ಕೊಡೊದೇನಂದರೆ ಬೋಧನೆ ಆ ಬೋಧನೆ ಏನಿರ್ತಲ್ಲ ನಾನು ನನ್ನನ್ನ ಮರೆತ್ಬಿಟ್ಟಿರ್ತಿನ್ ನನಗೆ ಹುಡುಗರಿಗೆ ನನ್ನ ಸಬ್ಜೆಕ್ಟನ್ನ ಹೇಳೊಕ್ಕಿನ್ನ ಮೊದ್ಲೆ ಒಂದು ಐದು ನಿಮಿಷದ ನಾ ಹುಡುಗರಿಗೆ ಏನಪ್ಪಾ ಅಂದರೆ ಅವರ ಒಂದು ಭವಿಷ್ಯದ ಕುರಿತು ಅಥ್ವಾ ಅವರ ಒಂದು ಹೇಗಿರಬೇಕು ಅವ್ರ ನಡವಳಿಕೆಗಳ್ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ ನಾನು ಅಥ್ವಾ ಪಾಠದ ಮಾಡುವಾಗ ಅಲ್ಲಲ್ಲಿ ಬರ್ತಕ್ಕಂಥ ಉದಾಹರಣೆಗಳ್ ಇರ್ಬೊದು ಅಥವಾ ಬರ್ತಕ್ಕಂಥ ವಿಷಯಗಳಲ್ಲಿ ನಾವು ಆದಷ್ಟು ಮಕ್ಕಳಿಗೆ ಏನೇನು ಹೇಳ್ಕೊಡಬೇಕಂದ್ರ ನಮ್ಮ ದೇಶದ ಸಂಸ್ಕೃತಿಯನ್ನ ನಮ್ಮ ದೇಶದ ನಮ್ಮ ದೇಶದಲ್ಲಿ ಆಗಿ ಹೋದಂಥ ಒಂದು ನಮ್ಮ ದೇಶದಲ್ಲಿ ನಮ್ಮ ದೇಶದ ಮಹಾ ಕಾವ್ಯಗಳು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ನಮ್ಮ ಪವಿತ್ರ ಗ್ರಂಥ ಆದಂಥ ಭಗವದ್ಗೀತೆ ಇರ್ಬೋದು ಕುರಾನ್ ನಮ್ಮ ದೇಶದ ಪವಿತ್ರ ಗ್ರಂಥಗಳ ಬಗ್ಗೆ ಆಗಲಿ ಅವುಗಳ ಬಗ್ಗೆ ಮಹತ್ವವನ್ನು ತಿಳಿಸ್ಕೊಟ್ಟಾಗ ಏನು ಅವ್ರಿಗಾಗಲೇ ಸಾಕಷ್ಟು ಮನೆಯಲ್ಲಿ ಸಂಸ್ಕಾರ ಇರುತ್ತೆ ನಾವು ಮತ್ತೊಂದಿಷ್ಟು ನಾವು ಅವರಿಗೆ ಸಂಸ್ಕಾರವನ್ನು ಕೊಟ್ಟಾಗ ಅವನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅವನು ನಾಳೆ ನಮ್ಮನ್ನೆಲ್ಲಾರು ಪರಿಚಯಸ್ಕೊಂಡಾಗ ಅವನು ಹೇಗೆ ಹೇಳ್ತಾನಾ ಅಂತಂದರೆ ನಾನು ನೀವು ನಮ್ಗೆ ಎಷ್ಟು ಓದೋಕ್ ಹೇಳಿದರೂ ನಾವು ಓದೋಕ್ ಆಗಲಿಲ್ಲ ಆದ್ರೆ ಈಗ ನಮ್ಗನ್ಸುತ್ತೆ ನೀವು ಹೇಳ್ದಂಗೆ ನಾ ಓದಬೇಕಾಯ್ತು ಅಂದರೂ ಕೂಡ ಒಬ್ಬ ಒಳ್ಳೆಯ ನಮ್ಮದು ಒಂದು ಟೀಚಿಂಗ್ ಒಂದು ಸಂತೋಷ ತಂದು ಕೊಟ್ಟಂಗೆ ಎಷ್ಟೋ ವಿದ್ಯಾರ್ಥಿಗಳ್ ಎಷ್ಟೊಂದು ನಾವು ಒಬ್ಬ ಶಿಕ್ಷಕರಾಗಿ ಅಷ್ಟೇ ಕೆಲಸ ನಿರ್ವಹಿಸಿರ್ತೀವಿ ಆದ್ರೆ ನಮ್ಮ ಕೈಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಅನೇಕ ಸಮಾಜದ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡೋದನ್ನು ನೋಡಿದಾಗ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಒಂದೊಂದುಸಲ ನಾ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯಲ್ಲೇ ಅವರು ಅಧಿಕಾರಿ ಆಗಿ ಬಂದಾಗ ನಮ್ಮ ನಾವು ನಮ್ಮ ಕಣ್ಣುಗಳ ನಮ್ಗೇ ನಂಬೋಕ್ಕಾಗಂಗಿಲ್ಲ ಅವರ ಮಾತುಗಳು ಅವ್ರನ್ನೆಲ್ಲ ನೋಡಿದಾಗ ಓ ಅವರು ನಮ್ಮ ಹೆಸರುಗಳನ್ನ ತಗೊಂಡು ಹೀಗೆ ಹೀಗೆ ಹೇಳ್ತಿದ್ರು ಅಂದಾಗ ಆ ಸಂತೋಷಕ್ಕೆ ಒಂದು ಬೇರೆ ಸಂತೋಷನೇ ಇಲ್ಲ ಅಂತ ನಾ ಅನ್ಕೊಂಡೀನಿ ಒಬ್ಬ ಶಿಕ್ಷಕ ಏನಪ್ಪ ಅಂದ್ರೆ ಅವನಿಗೆ ಯಾವ ಪ್ರಶಸ್ತಿಗಳು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಿಂತ ಆ ವಿದ್ಯಾರ್ಥಿ ತನ್ನ ಶಿಕ್ಷಕನಿಗೆ ಒಂದು ಒಳ್ಳೆಯ ಪಾಠ ಮಾಡ್ತಾರೆ ಅಂತ ಮೆಚ್ಚುಗೆಯನ್ ಕೊಡ್ತಾರಲ್ಲ ಅದೆಲ್ಲ ರಾಷ್ಟ್ರ ಪ್ರಶಸ್ತಿಗಿಂತ ದೊಡ್ಡದು ಅಂತ ನಾ ಅನ್ಕೊಂಡೋನಿ ನಾನು ಪಾಠ ಮಾಡುವಾಗ ಆಮ್ಯಾಗೆ ನನ್ನ ನಾವು ಪಾಠ ಮಾಡುವ ಕಾಲದಲ್ಲಿ ತರಗತಿಯಲ್ಲಿ ಅನೇಕ ವರ್ಗದ ವಿದ್ಯಾ ವರ್ಗದಿಂದ ಬಂದಂಥ ವಿದ್ಯಾರ್ಥಿಗಳಿರ್ತಾರೆ ಎಷ್ಟೋ ವಿದ್ಯಾರ್ಥಿಗಳು ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ನೀಡಿದ್ದಾರೆ ಅದನ್ನು ನೋಡಿದಾಗ ನಂಗೆ ಭಾಳ ಹೆಮ್ಮೆ ಅನ್ಸತ್ತೆ ನಾವೆಲ್ಲ ಎಷ್ಟೊಂದು ಸೌಲಭ್ಯಗಳಿದಾವೆ ನಾವು ಅದನ್ನು ಇದ್ರ ಮಾ ಆ ಸೌಲ್ಯಭ್ಯಗಳನ್ನ ಇನ್ನು ಯೂಸ್ ಮಾಡ್ಬೇಕಂತೇಳ್ತೀವಿ ಆದ್ರೆ ಬಡತನದಲ್ಲಿ ಬಂದಂಥ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಜೀವನಾನ ನಮ್ಗೊಂದು ಮಾರ್ಗದರ್ಶನಾಗಿರ್ತದೆ ಅಂಥ ಕಷ್ಟಪಟ್ಟು ಓದ್ತಿರ್ತಾರೆ ಅವ್ರಿಗೆ ನಾವೊಂದು ಉತ್ತಮ ಶಿಕ್ಷಣ ಕೊಟ್ಟಾಗ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಮತ್ತು ಅಷ್ಟೇ ಅಲ್ಲ ನನಗಿನ್ನೂ ಸಂತೋಷ ಕೊಡ್ತಕ್ಕಂಥ ಇನ್ನು ಬೇರೆ ಕೆಲಸಗಳಂದರೆ ಉತ್ತಮವಾದಂಥ ಭಾಷಣವನ್ನ ಕೇಳ್ಬೋದು ರಾಮಕೃಷ್ಣ ಪರಮಹಂಸರಿರ್ಬೋದು ವಿವೇಕಾನಂದ ಇರ್ಬೋದು ಶಾರದಾ ಮಾತೆ ಜೀವನ ಪರಮ ಪವಿತ್ರವಾದಂಥದ್ದು ಏನು ಅಂತ ಎಲ್ಲ ಒಂದು ಅವರೆಲ್ಲ ನಮ್ಮ ಅಬಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಇರ್ಬೋದು ಈ ವಿಶ್ವವಿದ್ಯಾಲಯದ ಅಕ್ಕರಾವ್ ಭಾಷಣಗಳ್ ಇರ್ಬೋದು ಎಲ್ಲವೂ ನಮ್ಗೆ ಮನಸನ್ನು ಪವಿತ್ರಗೊಳಿಸ್ತಕ್ಕಂಥ ಭಾಷಣಗಳಾಗಿರ್ತವು ಅವು ಕೇಳ್ದಾಗ ಭಾಳ ಸಂತೋಷ ಅನ್ಸುತ್ತೆ ಹೌದಲ್ಲ ನಾವು ಜೀವನವನ್ನ ಮಾಡಿದ್ರೆ ಇದೇ ರೀತಿ ಮಾಡ್ಬೇಕಲ್ಲ ಅಂತ ಒಳ್ಳೆಯ ಭಾಷಣ ಒಳ್ಳೆಯ ಸಂಗೀತದ ಒಳ್ಳೆಯ ಹಾಡುಗಳು ಸು ಒಳ್ಳೆಯ ಮೊದಲಿನ ಹಳೆಯ ಒಂದು ಮಧುರಗೀತೆ ಇರ್ತಾವಲ್ಲ ಭಾವಗೀತೆಗಳು ಅವು ಕೇಳಿದರೆ ಭಾಳ ಸಂತೋಷ ಅನ್ಸತ್ತೆ ಆಮೇಲೆ ಒಬ್ಬ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ನಮಗೂ ಕಷ್ಟಾನೇ ಇರ್ತದೆ ಆದ್ರೆ ನಮ್ಗಿಂತ ಕಷ್ಟ ಅವ್ರಿಗೆ ಐತಲ್ಲ ಅಂತ ಸಹಾಯ ಮಾಡ್ತೀವಲ್ಲ ಅದು ನಮಗೆ ಅವಾಗ ಯಾವಾಗೋ ಒಂದುಸಲ ನೆನಸ್ಕೊಂಡಾಗ ಅದು ಬಹಳ ಸಂತೋಷ ತಂದ್ಕೊಡುತ್ತೆ ಮತ್ತು ಎಷ್ಟೋಂದು ನಾವು ನಮ್ಮ ಜೀವನದಲ್ಲಿ ನಮ್ಗೆ ಇನ್ನೊಬ್ಬರಿಗೆ ನಾವು ಏನನ್ನಾದರೂ ಕೊಟ್ಟಾಗ ಕೊಡೋದ್ರು ಏನೈತ ನೋಡಿರಿ ಅದು ನಾವು ನಮ್ಗೆ ನಮ್ಮ ಕಡೆಯಿಂದ ಏನಾಗುತ್ತ ಅದನ್ನು ಕೊಡಬೇಕು ಆದ್ರೆ ಅದರಿಂದ ನಾವು ಎಸ್ಪೆಕ್ಟೇಷನನ್ನು ಮಾಡಬಾರ್ದು ಅಂದರೆ ನಿರೀಕ್ಷೆ ಮಾಡಬಾರ್ದು ನಿರೀಕ್ಷೆ ನಮಗೆ ಬಹಳ ಡಿಸಪಾಯಿಂಟ್ ಆಗುತ್ತೆ ಅದಕ್ಕೆ ನಾವು ಒಂದು ನಮ್ಮ ಕೈಯಲ್ಲಾದ ಸಹಾಯನ ನಾವು ಮಾಡಬೇಕು ನಾವು ಮಾಡೀವಂತಂದ್ರೆ ಅದನ್ನು ಅಂದ್ಕೋಬಾರದು ಆ ಸೇವೆ ನಮ್ದು ಆಗೈತಿ ಅಂತ ಎಂದು ಅನ್ಕೋ ಆ ಸೇವೆ ಮಾಡಿದೀನಿ ಅಂತ ಅನ್ಕೋಬಾರದು ಆದ್ರೆ ಮರ್ತು ಬಿಡಬೇಕು ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ಅದು ಆ ವ್ಯಕ್ತಿ ಮಾ ತಗೊಂಡಂಥ ವ್ಯಕ್ತಿ ಆತಗೆ ಅನುಕೂಲ ಸಾಕಲ್ಲಿಗೆ ನಾವದನ್ನು ಮರ್ತು ಬಿಡಬೇಕು ಆದರೆ ನಾವು ಪಡ್ಕೊಂಡಂಥ ಸಹಾಯ ಎಂದೂ ಮರಿಬಾರದು ನಮ್ಮ ನಮ್ಗೆ ಯಾರಿಂದೆಲ್ಲ ಸಹಾಯ ಆಗಿರ್ತದಲ್ಲ ಅವ್ರ ನಮ್ಮ ಜೀವನ ನಿರಂತರಕ್ಕೂನೂ ನಾವು ಅವ್ರನ್ನ ನನೆಸ್ಬೇಕು ಈ ಥರ ಒಳ್ಳೆಯ ಕೆಲಸಗಳು ಒಳ್ಳೆಯ ಭಾಷಣಗಳು ಒಳ್ಳೆಯ ಒಂದು ಸಂಗೀತ ಇವೆಲ್ಲವು ನನಗೆ ಭಾಳ ಸಂತೋಷ ಕೊಡ್ತದೆ ಆಮೇಲೆ ನನಗಿನ್ನೂ ನನ ನನ್ನ ವಿದ್ಯಾರ್ಥಿಗಳು ಒಂದು ಉನ್ನತ ಸ್ಥಾನದಲ್ಲಿ ಹೋದಾಗ ಅಥ್ವಾ ನನ್ನ ಮಕ್ಕಳು ಒಂದು ನಾಲ್ಕು ಜನ ಯಾರಿಗಾದರೂ ಸಹಾಯ ಮಾಡಿದ್ದನ್ನ ಹೀಗಿಂಗೊಂದು ಒಳ್ಳೆಯ ಕೆಲಸ ಮಾಡಿದಾಗ ಅಥ್ವಾ ನನ್ನ ನನ್ನಿಂದ ಏನಾದರೂ ಒಂದು ಉತ್ತಮವಾದಂಥ ಒಂದು ಕೆಲಸ ಅದು ನನಗೆ ಭಾಳ ಸಂತೋಷ ಕೊಡುತ್ತೆ ಒಳ್ಳೆಯ ಗೆಳೆತನ ಎಷ್ಟೊಂದು ನಮ್ಮ ಜೀವನದಲ್ಲಿ ಫ್ರೆಂಡ್ಸ್ ಬಂದೋಗ್ತಾರೆ ಆದರೆ ಅವ್ರ ಆ ಮೊದಲಿನಿಂದಲೂ ನಾವು ಬಂದಂಥ ಬಾಲ್ಯದಲ್ಲೇ ಬಂದಂಥ ಗೆಳತಿಯರಿನ್ನನೂ ಕೂಡ ನಾವು ಮಾತಾಡ್ತೀವಿ ಅವಾಗ ನಾವು ಮಾತಾಡ್ತಿರ್ತದೆ ಎಷ್ಟು ಸಂತೋಷ ಸಿಗುತ್ತೆ ಅವ್ರ ಜೊತೆ ಮಾಡಿದಾಗ ನಮಗೆ ಪಾಠ ಕಲಿಸಿದಂಥ ಗುರುಗಳು ಇನ್ನು ನಾವು ನೋಡಿದಾಗ ನಮಗೆಷ್ಟು ಸಂತೋಷ ಸಿಗುತ್ತೆ ಇವೆಲ್ಲ ನನ್ಗೆ ಸಂತೋಷ ಆಗಿ ನಮ್ಮ ಸಹಪಾಠಿಗಳು ಆಮೇಲೆ ನನ್ನ ಗೆಳತಿಯರು ನನ್ನ ಕಲಿಸಿದಂಥ ಗುರುಗಳು ಅವರೆಲ್ಲರನ್ನ ನಾ ಭೇಟಿ ಆದಾಗ ನನಗೆ ಬಹಳ ಸಂತೋಷ ಕೊಡ್ತ ಇನ್ನು ನನಗೆ ನಾವಿನ್ನೂ ನಾವು ಹೆಚ್ಚು ಸಂತೋಷವಾಗಿರ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಾವು ಸಂತೋಷವಾಗಿ ಬಾಳಬೇಕಂತಂದ್ರೆ ನಾವು ಪಾಲಿಸಬೇಕಾದಂಥ ನಿಯಮಗಳನ್ನು ಏನಪ್ಪ ಅಂದ್ರೆ ಬೇರೆಯವರ ತಪ್ಪುಗಳನ್ನು ನಾವು ಹುಡುಕಬಾರ್ದು ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಆಳವಾಗಿರ್ತವೆ ಅವನ ವ್ಯಕ್ತಿಗಳ ಒಳಗೆ ಒಳಗೆ ಆಳವಾಗಿರ್ತವೆ ನಮಗೆ ಅವನ ತಪ್ಪುಗಳು ಮಾತ್ರ ಕಾಣ್ತವೆ ಆದ್ರೆ ನಾವು ಅವನ ಒಂದು ಒಳ್ಳೆಯ ಗುಣವನ್ನು ಕಾಣ್ಬೇಕಾರೆ ಅವನನ್ನು ಆಳವಾಗಿ ನೋಡಿದರೆ ಸಿಗುತ್ತೆ ಸಮುದ್ರದಲ್ಲಿ ಮೇಲೆಲ್ಲ ಏನು ಕಾಣುತ್ತೆ ಆ ಜಂಡು ಅವೆಲ್ಲ ಕಸ ಕಡ್ಡಿಗಳು ಕಾಣ್ತವೆ ಆದರೆ ಮತ್ತು ರತ್ನಗಳೆಲ್ಲ ಇರೋದೆಲ್ಲ ಎಲ್ಲಿ ಸಮುದ್ರದ ಆಳದಲ್ಲಿ ಹಾಗೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸದ್ಗುಣಗಳು ಎಲ್ಲ ಶ್ರೇಷ್ಠ ಆಗಿರ್ಬೋದು ಅವು ಅಲ್ಲಿಯೇ ಒಂದು ಆಳದಲ್ಲೆ ಇರ್ತವೆ ಪ್ರತಿ ಯಾವ ವ್ಯಕ್ತಿಯೂ ಕೆಟ್ಟವರಲ್ಲ ಎಲ್ಲ ವ್ಯಕ್ತಿ ಇರ್ತಾವೆ ನಾವು ಅವುಗಳನ್ನ ಪಡ್ಕೊಂಡಾಗ ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಮ್ಗೆ ಒಂದು ನೆಮ್ಮದಿ ಸಿಗುತ್ತೆ ಸಂತೋಷ ಸಿಗುತ್ತೆ ಮತ್ತು ನಮ್ಮಲ್ಲಿ ಒಂದು ಧನಾತ್ಮಕ ಒಂದು ಆಲೋಚನೆಗಳು ಬರ್ತವೆ ಆ ಧನಾತ್ಮಕ ಸಕರಾತ್ಮಕ ಭಾವನೆಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ಆಗ್ತಾವೆ ನಾವು ಯಾವುದನ್ನು ನಾವು ಮಾಡ್ತಾ ಹೋಗ್ತೀವಿ ಅದು ಹೆಚ್ಚುತ್ತ ಹೋಗುತ್ತದೆ ನಕಾರಾತ್ಮಕ ಭಾವನೆಗಳನ್ನು ನಾವು ಬೆಳೆಸ್ಕೋತ್ ಹೋದರೆ ಅದು ಅದು ಕೂಡ ಹೆಚ್ಚಾಗಿ ಹೋಗ್ತದೆ ಅದರಿಂದ ಸಮಾಜಕ್ಕೆ ಬಹಳ ಕೆಡುಕಾಗುತ್ತೆ ಆಮೇಲೆ ನಮ್ಮ ಸುತ್ತಮುತ್ತಲಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಬಹಳ ನೋವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗಿದ್ವಿ ಆದ್ರೆ ಅದು ನಾವು ಸಕಾರಾತ್ಮಕ ನಮ್ಗೆ ಯಾರು ಒಳ್ಳೇದು ನಮ್ಗೆ ಯಾರು ಕೆಟ್ಟ ಮಾಡಲಿ ಏನೇ ಆಗಲಿ ನಾವು ಅವ್ರಿಗೆ ಅವ್ರು ಮತ್ತು ಮರು ಹಿಂಸೆ ಮಾಡಿ ಮತ್ತು ಮತ್ತು ಮರು ಮಾತಾಡಿ ಅವ್ರು ಹಿಂಸೆ ಮಾಡೋದಲ್ಲ ಆದ್ರೆ ನಾವುಗಳನ್ನು ಬೇಕಾಯ್ತು ಅವುಗಳನ್ನು ತಗೋಬೇಕು ನಮ್ಮ ನೋವು ಮಾಡ್ಯಾನಂದ್ರೆ ಅದನಷ್ಟೇ ಅಲ್ಲಿ ಬಿಟ್ಟು ನಾವು ಅವ್ನು ನಾವು ಮಾಡಿದಂಥ ಒಳ್ಳೆಯ ಒಂದು ಕೆಲ ನಮಗೆ ಏನು ಅವ್ನು ಒಳ್ಳೇದು ಮಾಡ್ಯಾನ ಅದನ್ನು ಅಷ್ಟನ್ನು ನೆನಪಿಟ್ಕೊಂಡು ಹೋದಾಗ ಅವಾಗ ನಮ್ಮ ಮನಸ್ಸು ಬಹಳ ಸಮಾಧಾನ ಇರ್ತದೆ ಎಲ್ಲಿ ಮನಸ್ಸು ಶಾಂತಿ ನೆಮ್ಮದಿ ಇರುತ್ತೆ ಅಲ್ಲಿ ಸಂತೋಷ ತಾನಾಗೇ ಬರುತ್ತೆ ಈ ಒಂದು ಸಂತೋಷ ಅಂಥಕಂಥದ್ದು ಪ್ರತಿಯೊಂದರಲ್ಲಿದೆ ಆದ್ರೆ ನಾವು ಕಂಡ್ಕೋಬೇಕಷ್ಟೇ ಅದನ್ನು ಹುಡ್ಕೋಂತ ಹೋಗೋದಲ್ಲ ನಾವು ಪ್ರತಿಯೊಂದರಲ್ಲಿ ನಾವು ಅದ್ರ ಕಂಡುಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ನಮಸ್ಕಾರ